ನಾನು ನಮ್ಮೂರಿನಲ್ಲಿ ಅಂಗಡಿಯಲ್ಲಿ ಹಣವನ್ನು ಕೊಟ್ಟು ಒಂದು ಪೆನ್ನನ್ನು ತೆಗೆದುಕೊಂಡೆ ಆಗ ನಮ್ಮ ಶಾಲೆಯಲ್ಲಿ ಒಂದು ಪರೀಕ್ಷೆಯನ್ನು ಮಾಡುತ್ತಿದ್ರು ಪರೀಕ್ಷೆಯಲ್ಲಿ ನಾನು ಭಾಗವಹಿಸಿದೆ ಆ ಪರೀಕ್ಷೆಯಲ್ಲಿ ದುಂಡಾಗಿ ನೀಟಾಗಿ ಅಕ್ಷರಗಳನ್ನು ಬರೆದಿದ್ದೆ ಹಾಗಾಗಿ ಅವರು ಅದನ್ನು ನೋಡಿ ನಮ್ಮ ಉಪನ್ಯಾಸಕರು ನಮ್ಮ ಸರ್ಗಳು ಎಲ್ಲರೂ ದುಂಡಾಗಿ ನೀಟಾಗಿ ಅಕ್ಷರಗಳನ್ನು ಬರ್ದೀಯಾ ಅಂತ ಅವರು ಹೇಳಿದ್ರು ಆಗ ನನ್ನ ಮನಸ್ಸಿಗೆ ಆನಂದವಾಯಿತು ಮತ್ತು ನನ್ನ ಉ ಮುಂದೆ ನೀನು ಉತ್ತಮ ಭವಿಷ್ಯವನ್ನು ರೂಪಿಸಿಕೊಳ್ತೀಯ ಎಂದು ಅವರು ಹೇಳಿದ್ರು ಮತ್ತು ನನಗೆ ಅವರ ಮಾತುಗಳು ಅವರ ಅನಿಸಿಕೆಗಳು ತುಂಬ ಇಷ್ಟ ಆಯಿತು ಅದೇ ಪೆನ್ನನ್ನು ನಾನು ಮುಂದುವರೆಸುತ್ತಾ ಮತ್ತೆ ಪ್ರತಿ ಪ್ರತಿಯೊಂದು ಪರೀಕ್ಷೆಗಳಿಗೆ ಅದೇ ಪೆನ್ನನ್ನು ತೆಗೆದುಕೊಂಡು ನಾನು ಬರೀತಿದ್ದೆ ಆಗ ಆ ಪೆನ್ನಿನ ಒಂದು ಬೆಲೆ ಮನಸ್ಸಿಗೆ ಅರ್ಥವಾಯಿತು ಪೆನ್ ಇದ್ದರೆ ನಾವೆಲ್ಲಿ ಬೇಕಾದರೂ ಏನು ಬೇಕಾದರೂ ನಾವು ಮಾಡಬಹುದು ಪೆನ್ನು ಒಂದು ಸಹಾಯ ಮಾಡುತ್ತೆ ಪೆನ್ನು ಅಂತಕ್ಕಂಥದ್ದು ಪೆನ್ನು ಬಹಳಷ್ಟು ಜನರಿಗೆ ಮತ್ತು ಎಲ್ಲರಿಗೂ ಸಹಾಯ ಮಾಡುತ್ತದೆ ಪೆನ್ನು ಯಾಕಂದರೆ ಆ ಪೆನ್ನು ತುಂಬ ನಾವು ಮಾತಾಡೋ ಬದ್ ಮಾತಾಡೋ ಬದಲು ಅದು ಪೆನ್ನು ಬರವಣಿಗೆ ಮೂಲಕ ಮಾತನ್ನು ಹೇಳುತ್ತದೆ ಪೆನ್ನು ಅಂತಕ್ಕಂಥದ್ದು ನಾವು ಮಾತಾಡೋ ಬದಲು ಪೆನ್ನು ಮಾತನ್ನು ಬದಲಾಯಿಸುತ್ತದೆ ಬ ಅದೇ ಮಾತಾಡುತ್ತೆ ನಮ್ಮ ನಾವು ಮಾತಾಡೋದೇ ಬೇಡ ಪೆನ್ ಅಂತಕ್ಕಂಥದ್ದು ಬರವಣಿಗೆ ಅಂತಕ್ಕಂಥದ್ದು ಮಾತಾಡುತ್ತೆ ಅಂತ ಹಾಗಾಗಿ ನಮ್ಮ ಬರವಣಿಗೆ ನೀಟಾಗಿ ದುಂಡಾಗಿ ಇರಬೇಕು ಹಾಗಾಗಿ ನಾವು ಎಷ್ಟು ನೀಟಾಗಿ ಬರೀತಿರೋ ಅಷ್ಟು ನೀಟಾಗಿ ನಮ್ಮ ಮಾತು ಬರವಣಿಗೆಗಳು ಅವರ ಮಾತುಗಳಗೆ ಅನ್ವಯವಾಗುತ್ತದೆ ಅರ್ಥವಾಗುತ್ತದೆ ತಿಳಿಸುತ್ತದೆ ಬರವಣಿಗೆ ಮಾತಿಗೆ ತಿಳಿಸುತ್ತದೆ ಈ ಥರ ಅಂತ ಅನ್ವಯಿಸುತ್ತದೆ ಅಂತ ನಾನು ಹೇಳ್ತೀನಿ